ಬದಲಾಗುತ್ತಿರುವ ಹವಾಮಾನವು ನಮ್ಮ ಪ್ರದೇಶದಲ್ಲಿ ಕೃಷಿ ಮೇಲೆ ತುಂಬ ಪರಿಣಾಮ ಬೀರಿದೆ ಅಂದರೆ ಮುಂಚೆ ಎಲ್ಲ ಹಿ ರೀತಿ ಇರಲಿಲ್ಲ ಅಂದರೆ ಮುಂಚೆ ಕಾಲ ಕಾಲಕ್ಕೆ ಮಲೆ ಕಾಲ ಕಾಲಕ್ಕೆ ಬೆಳೆ ಕಾಲ ಕಾಲಕ್ಕೆ ನೀರು ಹೀಗೆ ಎಲ್ಲ ಇತ್ತು ಅಂದರೆ ಚಳಿಗಾಲ ಸಮಯದಲ್ಲಿ ಚಳಿಗಾಲ ಇತ್ತು ಮಳೆಗಾಲ ಸಮಯದಲ್ಲಿ ಮಳೆಗಾಲ ಇತ್ತು ಬಿಸಿಲಿನ ಸಮಯದಲ್ಲಿ ಬಿಸಿಲಿತ್ತು ಹೀಗೆ ಆ ಸಮಯಕ್ಕೆ ತಕ್ಕ ಹಾಗೆ ಆ ರೀತಿ ಇತ್ತು ಹಾಗಾಗಿ ಮಳೆ ಬೆಳೆ ಎಲ್ಲ ಕರೆಕ್ಟಾಗಿತ್ತು ಬಟ್ ಈಗ ಹಾಗಿಲ್ಲ ಈಗ ಪ್ರವಾಹ ಬರಗಾಲ ಕೊರೆಯುವ ಚಳಿ ಚಂಡಮಾರುತ ಹಿಮಪಾತ ಹೀಗೆಲ್ಲ ತುಂಬ ಆಗುತ್ತೆ ಅಂದರೆ ವಾಯು ಗು ಮಾನ ಸರಿಯಿಲ್ಲ ಹಾಗಾಗಿ ಇವೆಲ್ಲ ಆಗ್ತಿದೆ ಅಂದರೆ ಹೆಚ್ಚಾಗಿ ಹೇಳ್ಬೇಕಾದ್ರೆ ಮಳೆ ಎಲ್ಲ ಬರ ಇರೋ ಕಾಲ ಅಂದರೆ ಬರಗಾಲ ಯಾಕೆ ಆಗ್ತಿದೆ ಅಂದರೆ ನಾವು ಕಾಡುಗಳನ್ನು ಕಡಿತಿದ್ದೀವಿ ಅಂದರೆ ನಮಗೆ ಫ್ಲ್ಯಾಟ್ ಮನೆ ಈ ರೀತಿ ಎಲ್ಲ ಮಾಡಬೇಕಾದ್ರೆ ಹೋಟೆಲನ್ನು ಮಾಡಬೇಕಾದ್ರೆ ಯಾ ನಮಗೆ ಪ್ಲೇಸ್ ಬೇಕು ಅಂದರೆ ಆ ಪ್ಲೇಸಲ್ಲಿ ಮರ ಎಲ್ಲ ಇರ್ತದೆ ಆ ಮರ ಎಲ್ಲ ಇದ್ದರೆ ಕಾಲ ಕಾಲಕ್ಕೆ ಮಳೆ ಎಲ್ಲ ಬರ್ತಿರ್ತೆ ಈ ಮರಗಳು ಇಲ್ಲದಿದ್ದರೆ ಅದು ಮಳೆ ಎಲ್ಲ ಬರುವುದಿಲ್ಲ ಅಂದರೆ ಆ ಟೈಮಲ್ಲಿ ಬರಗಾಲ ಆಗುತ್ತೆ ಅಂದರೆ ಮಳೆಯೇ ಬರುವುದಿಲ್ಲ ಮಳೆ ಬರದಿದ್ದರೆ ಇಲ್ಲಿ ನಾವು ಬಿತ್ತಿರುವ ಬೆಳೆಗೆ ನೀರಿಲ್ಲ ಮಾಡಿರೋ ಕೃಷಿಗೆ ನೀರಿಲ್ಲ ಆಗ ಎಲ್ಲ ಬರಕ್ಕೆ ಒಣಗಿ ಹೋಗುತ್ತೆ ಆಗ ಕೃಷಿ ಹಾಳಾಗಿ ಹೋಗುತ್ತೆ ನಶಿಸಿ ಹೋಗುತ್ತೆ ಆನಂತರ ನಮಗೆ ಯಾವುದೂ ಒಂದು ಬೆಲೆ ಮಾಡುವಾಗೆ ಇರುವುದಿಲ್ಲ ಬೆಳೆ ಮಾಡಬೇಕಂದ್ರೆ ನಮಗೆ ಮೇಯ್ನ್ ಆಗಿ ಅಂದರೆ ಮೊದಲಿಗೆ ನಮಗೆ ನೀರೇ ಬೇಕು ಆ ನೀರೇ ಇಲ್ಲದಿದ್ದರೆ ನಾವು ಹೇಗೆ ಎಲ್ಲ ಬೆಲೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂದರೆ ಕೆಲವು ಸಂದರ್ಭದಲ್ಲಿ ಹೇಗಾಗುತ್ತದೆ ಈ ನದಿಗಳೆಲ್ಲ ಕೊಚ್ಚಿ ಹೋಗಿ ಪ್ರವಾಹ ಬರುತ್ತದೆ ಕೆಲವೊಮ್ಮೆ ಭೂಮಿ ಒಡೆದು ಜ್ವಾಲಾಮುಖಿ ಬರುವುದು ಅಥವಾ ಪ್ರವಾಹ ಆಗುವುದು ಇನ್ನು ಕೊರೆಯುವ ಚಳಿ ಅಂದರೆ ಲೈಕ್ ಹೇಗೆಂದರೆ ಶೆಕೆಯೂ ಇಲ್ಲ ಮಳೆಯೂ ಇಲ್ಲ ಒಂದು ರೀತಿ ಫುಲ್ ಚಳಿಯೇ ಚಳಿಯಲ್ಲಿ ಅಂದರೆ ಅದು ಹೇಗೆ ಹೇಳೋದು ಅದೇ ಅದು ಹೊರಗೆ ಬರಲಿಕ್ಕೆ ಅದು ಅದೆಲ್ಲ ಗಿಡಗಳೆಲ್ಲ ಒಂಥರ ಬಾಡಿ ಹೋಗಿರುತ್ತೆ ಹೀಗೆ ಚಂಡಮಾರುತ ಪ್ರವಾಹ ಇದೆಲ್ಲ ಬಂದರೆ ಅಂತೂ ಹೆಳ್ಳಿಕ್ಕೇನೆ ಇಲ್ಲ ಇದ್ದ ಜನರನ್ನೂ ಕೊಚ್ಚಿಕೊಂಡು ಹೋಗುತ್ತದೆ ಇದ್ದ ನಮ್ಮ ನೆಟ್ಟಿರುವ ಕೃಷಿ ಗಿಷಿ ಎಲ್ಲ ಕೊಚ್ಚಿಕೊಂಡು ಹೋಗುತ್ತೆ ನಮಗೆ ಆಗ ಏನೂ ಹೇಳಲಿಕ್ಕೆ ಇರುವುದಿಲ್ಲ ಸೊ ಇದರಿಂದ ರೈತರಿಗೆ ತುಂಬ ಅಂದರೆ ತುಂಬ ಹಾನಿ ಆಗುತ್ತೆ ಅಂದರೆ ಮಳೆಯೆಲ್ಲ ಅಂದರೆ ಈಗ ನಾವು ಒಂದು ತಗೊ ಮೇಯ್ನ್ ತಗೊಳ್ಳೋದಾದರೆ ಬರಗಾಲ ಬರಗಾಲ ಬಂದರೆ ಅಂದರೆ ರೈತರಿಗೆ ಏನೂ ಮಾಡುವಾಗೇನೂ ಇರುವುದಿಲ್ಲ ನೀರು ಬೇರೆ ಎಲ್ಲಿಂದಾದರೂ ತರಿಸುವಂದ್ರೆ ತುಂಬ ಅವರಿಗೆ ಕಾಸ್ಟ್ ಬೀಳುತ್ತೆ ಅಂದರೆ ತುಂಬ ಹಣ ಖರ್ಚಾಗುತ್ತೆ ಬೇರೆ ಏನಾಗುತ್ತೆ ಅಂದರೆ ಅದು ನಮಗೆ ಬೆಳೆ ಮಾಡಲಿಕ್ಕೆ ಆಗ್ತದೆ ಬೇರೆ ಕಡೆಯಿಂದೆ ಎಷ್ಟಂತ ನಾವು ನೀರು ತರಲಿಕ್ಕೆ ಆಗ್ತದೆ ಎಷ್ಟಂತ ಮತ್ತೊಬ್ಬರ ಕಡೆಯಿಂದ ನಮಗೆ ನೀರು ಕೊಡ್ತಾ ಮತ್ತೊಬ್ಬರು ಅದೇ ಊರಿನಿಂದ ಒಬ್ಬರಿಂದ ನಾವು ತಗೊಳ್ಬೇಕಾದ್ರೆ ಬೇರೆಯವರು ನಮಗೆ ಎಷ್ಟಂತ ನೀರು ಕೊಡ್ತಾರೆ ಅವರಿಗೂ ಬೇಕಾಗುತ್ತದಲ್ಲ ಬರಗಾಲ ಅಂದರೆ ನೀರೇ ಇರುವುದಿಲ್ಲ ಮತ್ತೆ ನಮಗೆ ಸೊ ಹಾಗಾಗಿ ನಾವು ಅರಣ್ಯ ರಕ್ಷಣೆ ಎಲ್ಲ ಸ್ವಲ್ಪ ಹೆಚ್ಚಾಗಿ ಮಾಡಬೇಕಾಗುತ್ತದೆ